ಸರ್ ನಮಸ್ತೆ ನಮಗೆ ಸರಿಯಾಗಿ ಒಂಬತ್ತು ಗಂಟೆಗೆ ಊಟ ಬೇಕಾಗಿತ್ತು ಆ ಸಮಯಕ್ಕೆ ರೆಡಿ ಆಗುತ್ತೆ ಅಲ್ಲವಾ ಊಟ ಹೌದಾ ಸರಿ ಈಗಾಗಲೇ ತುಂಬ ಮಳೆ ಇರೋದರಿಂದ ತರೋಕ್ಕೆ ಕಷ್ಟ ಆಗ್ಬೋದು ಅಲ್ಲವಾ ಮತ್ತು ತುಂಬ ತಡರಾತ್ರಿ ಆದರೆ ಕಷ್ಟ ದಯವಿಟ್ಟು ಹತ್ತು ಗಂಟೆ ಒಳಗಡೆ ನಮಗೆ ಊಟ ತಲ್ಪಿಸ್ಕೊಡಿ ಆಯಿತಾ ನಾನು ಮತ್ತು ನನ್ನ ಸ್ನೇಹಿತರು ಸೇರಿ ಆರು ಜನ ಬಂದಿದ್ದೀವಿ ಅವ್ರೆಲ್ಲರ್ಗೂ ಊಟ ಬೇಕು ತಡ ಮಾಡಬೇಡಿ ನಾನು ಮತ್ತು ನನ್ನ ಸ್ನೇಹಿತರು ಕೆಲ್ಸಕ್ಕೆ ರಜೆ ಇರೋದರಿಂದ ಸ್ವಲ್ಪ ಬಿಡುವು ಮಾಡ್ಕೊಂಡು ಬಂದಿದ್ದೀವಿ ಧರ್ಮಸ್ಥಳ ಕುಕ್ಕೆ ಸುಬ್ರಮಣ್ಯ ನೋಡೋಕ್ಕೆ ತಡ ಮಾಡಬೇಡಿ ಸರ್